ಇಲ್ಲ ಈಗಿನ ಯುವಜನರು ಸಾಂಸ್ಕೃತಿಕ ಪದ್ಧತಿಯನ್ನು ದೃಢವಾಗಿ ಅನುಸರಿಸುತ್ತಿಲ್ಲ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಸಡಿಲಗೊಂಡು ನೆಲೆ ಕಳೆದುಕೊಳ್ಳುತ್ತಿರುವ ಬಗ್ಗೆ ನನ್ನ ಅಭಿಪ್ರಾಯ ಏನೆಂದ್ರೆ ಈಗಿನ ಯುವಜನತೆಯು ಸಾಂಸ್ಕೃತಿಕ ಪದ್ಧತಿಯನ್ನು ಈ ಅಳವಡಿಸ್ತಿಲ್ಲ ಯಾಕೆಂದ್ರೆ ಇದರಿಂದಲೇ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ನೆಲೆಕಳೆದುಕೊಳ್ಳುತ್ತಿರುವುದು ಯುವಜನರಿಗೆ ಈಗ ಎಲ್ಲ ಅಂದರೆ ನಮ್ಮ ಸಂಸ್ಕೃತಿಯನ್ನು ಎಲ್ಲರು ಮರೆಯುತ್ತಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ಸೀರೆ ಉಡುವುದು ಅಥವಾ ಚೂಡಿದಾರ್ ಅಂದರೆ ಮೈತುಂಬ ಬಟ್ಟೆ ಹಾಕುವುದು ಎಲ್ಲ ಅದೆಲ್ಲ ನಮ್ಮ ಹಿಂದೂ ಅಂದರೆ ಭಾರ ಧರ್ಮ ಅದು ಧರ್ಮದಲ್ಲಿರುವುದು ಅದು ಸಂಸ್ಕೃತಿ ಕೂಡ ಹಾಗಾಗಿ ಈಗ ಅದನ್ನು ಯಾರು ಪಾಲಿಸುತ್ತಿಲ್ಲ ಎಲ್ಲ ಅರ್ಧ ಬಟ್ಟೆ ಹಾಕ್ಕೊಂಡು ಹರಿದ ಬಟ್ಟೆ ಹಾಕ್ಕೊಂಡು ಅದೇ ಸ ಅಂದರೆ ಹೀಗೆ ಈಗ ಫ್ಯಾಷನ್ ಅಂತ ಹೇಳಿ ಆ ಒಂದು ಹೆಸರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಅನುಸರಿಸುತ್ತಿಲ್ಲ ಇದು ಅದನ್ನು ಸಂಸ್ಕೃತಿಯನ್ನೇ ಮರೆತಿದ್ದಾರೆ ಅಂತ ಹೇಳಬಹುದು ಯಾಕೆಂದರೆ ಯುವಜನರು ಸಂಸ್ಕೃತಿಯ ಬಗ್ಗೆ ಏನು ಅಂದರೆ ಏನು ಅರಿತಿಲ್ಲ ಇದು ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರಿಂದಾದರೂ ಸಂಸ್ಕೃತಿಯ ಬಗ್ಗೆ ಅರಿವು ಉಂಟಾಗಬಹು ಉಂಟಾಗುತ್ತದೆ ಅವರು ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಯುವಜನರಿಗೆ ಆದರೆ ಈಗ ಅವರ ಮಾತನ್ನು ಅಸಡ್ಡೆಯಾಗಿ ತೆಗೆದುಕೊಳ್ಳುತ್ತಾರೆ ಈಗಿನ ಯುವಜನರು ಸ ಸಾಂಸ್ಕೃತಿಕ ಪದ್ಧತಿಗಳು ಯಾವುದಿವೆ ಅಂದರೆ ಯಾವ ಅವರಿಗೆ ಏನು ಗೊತ್ತೇ ಇರುವುದಿಲ್ಲ ಅಂದರೆ ಯುವತಿಯರು ಹಾಗೇ ಸೀರೆ ಉಡುವುದಿಲ್ಲ ಚ ಸೀರೆ ಉಡದೇ ದೇವಸ್ಥಾನಕ್ಕೆ ಹೋಗುವುದು ಮತ್ತು ಹರಿದ ತುಂಡು ತುಂಡಾದ ಬಟ್ಟೆಗಳನ್ನು ಧರಿಸಿಕೊಂಡು ಫ್ಯಾಷನ್ ಎಂಬ ಹೆಸರಿನಲ್ಲಿ ಆ ಉಡುಪನ್ನು ಉಟ್ಟುಕೊಂಡು ದೇವಸ್ಥಾನಕ್ಕೆ ಬರುವುದು ಇದೆಲ್ಲ ಸಂಸ್ಕೃತಿ ಅಲ್ಲ ನಮ್ಮ ಇದೆಲ್ಲ ಸಾಂಸ್ಕೃತಿಕ ಪದ್ಧತಿಯನ್ನು ನೆಲೆ ಕಳೆ ಇದೆಲ್ಲ ಸಾಂಸ್ಕೃತಿಕ ಪದ್ಧತಿಗಳು ಮೌಲ್ಯಗಳು ನೆಲೆಕಳೆದುಕೊಳ್ಳುವುದಕ್ಕೆ ಕಾರಣವಾಗಿದೆ ಯಾವ ಯಾವ ದೇವಾಲಯಕ್ಕೆ ಹೇಗೆ ಹೋಗಬೇಕು ಯಾವ ಮ ಸ್ಥಳಕ್ಕೆ ಹೇಗೆ ಭೇಟಿ ನೀಡಬೇಕು ಯಾವ ಉಡುಪು ಧರಿಸಬೇಕು ಹೇಗೆ ತಲೆ ಕಟ್ಟಬೇಕು ಈಗ ಅಂತು ತಲೆ ಕಟ್ಟೋದೆ ಇಲ್ಲ ಎಲ್ಲ ಸಹ ಎಷ್ಟೇ ಉದ್ದ ಜಡೆ ಇದ್ದರು ಅದನ್ನು ಕಟ್ಟು ಅಂದರೆ ಕಟ್ ಮಾಡಿ ಅದನ್ನು ಅದು ಚಿಕ್ಕದು ಮಾಡಿ ಕೂದಲೆಲ್ಲ ಕೆರಕೊಂಡು ಬಿಟ್ಟುಕೊಂಡು ದೇವಸ್ಥಾನಕ್ಕೆ ಎಲ್ಲ ಭೇಟಿ ನೀಡ್ತಾರೆ ಇದೆಲ್ಲ ಪದ್ಧತಿ ಇದೆಲ್ಲ ಸಾಂಸ್ಕೃತಿಕ ಪದ್ದತಿ ಅಲ್ಲ ಇದನ್ನೆಲ್ಲ ಮತ್ತು ಯಾವುದೆಲ್ಲ ನಮ್ಮ ಸಾಂಸ್ಕೃತಿಕ ಪದ್ಧತಿಗಳಿವೆ ಅಂದರೆ ಯಕ್ಷಗಾನ ಭರತನಾಟ್ಯ ಇವೆಲ್ಲ ಇದ ಇದ ಇದರ ಬಗ್ಗೆಯೆಲ್ಲ ಯಾರಿಗೂ ಇತ ಇತ್ತೀಚಿನ ಯುವಜನತೆಗೆ ಇದ್ರ ಬಗ್ಗೆ ಯಾವುದು ಅರಿವಿಲ್ಲ ಎಲ್ಲರು ಡಿ ಜೆ ಡ್ಯಾನ್ಸು ಅದರಲ್ಲೇ ಮುಳುಗಿ ಹೋಗಿದ್ದಾರೆ ಸಾಂಸ್ಕೃತಿಕ ವೈಭವ ಆಗಿದಾಗ ಅಲ್ಲಿ ಡಿ ಜೆ ಡ್ಯಾನ್ಸ್ ಕುಣಿತ ಭಜನೆಯಂಥ ಒಂದು ಸಾಂಸ್ಕೃತಿಕ ಪದ್ಧತಿ ಇದೆ ಎಂಬುದನ್ನೇ ಮರೆತು ಹೋಗಿರುತ್ತಾರೆ ಇದು ನನ್ನ ಅಭಿಪ್ರಾಯ ಇದೆಲ್ಲ ಕಾರಣಗಳು ಸಾಂಸ್ಕೃತಿಕ ಮೌಲ್ಯಗಳು ಸಡಿಲಗೊಳ್ಳಲಿಕ್ಕೆ